ನಾನು ಸ್ವಿಗ್ಗಿಯಲ್ಲಿ ಒಂದು ಪಿಜ್ಜಾ ಆರ್ಡರ್ ಮಾಡಿದ್ದೇನೆ ಆದರೆ ಅದು ಕಾರಣಾಂತರಗಳಿಂದ ನನಗೆ ಅದನ್ನು ರದ್ದು ರದ್ದು ಮಾಡಬೇಕಾಗಿದೆ ರದ್ದು ಮಾಡೋದೆಂದ್ರೆ ನಾನು ಅರ್ಜೆಂಟಾಗಿ ಇಲ್ಲಿಂದ ಇನ್ನೊಂದು ಕಡೆ ಹೋಗಬೇಕಾಗಿದೆ ಈಗ ನಾನು ಕಾಪು ಅಲ್ಲಿದ್ದೇನೆ ಕಾಪುವಿಂದ ಉಡುಪಿಗೆ ಹೋಗಬೇಕು ಅದಕ್ಕೆ ನಾನು ಅದನ್ನ ರದ್ದು ಮಾಡ್ತೇನೆ ಯಾಕೆಂದ್ರೆ ತುರ್ತಾಗಿ ನಾನು ಹೋಗುವ ಸಂದರ್ಭ ಇದೆ ಆದರೆ ನಾನು ಆ ಹಣವನ್ನು ಕೂಡ ಪೇ ಮಾಡಿ ಆಗಿದೆ ನನಗೆ ಆದರೆ ಆ ಹಣವನ್ನು ಹಿಂದಿರುಗಿಸುವಂತೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕೆಂದ್ರೆ ನಾನು ಆ ಆರ್ಡರನ್ನೇ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ನಮಗೆ ಆರ್ಡರು ಬೇ ಆರ್ಡರ್ ಅವಶ್ಯಕತೆಯು ಇಲ್ಲ ಸ್ವಿಗ್ಗಿ ನನ್ನ ನನ್ನ ಹಣವನ್ನು ಕೂಡ ನೀವು ವಾಪಸ್ಸು ಮಾಡಿ ಯಾಕೆಂದ್ರೆ ನಾವೊಂದು ನಾಲ್ಕೈದು ಜನಕ್ಕೆ ಒಟ್ಟಾಗಿ ನಾನು ಆರ್ಡರ್ ಮಾಡಿರುವುದು ಹಾಗಾಗಿ ಹಣ ಕೂಡ ಜಾಸ್ತಿಯೇ ಪೇ ಆಗಿದೆ ಅದೇ ಕಾರಣಕ್ಕಾಗಿ ನೀವು ಹಣವನ್ನು ನನಗೆ ರೀಪೇ ಮಾಡಿ ಅಂತ ನಾನು ಕೇಳ್ತೇನೆ ವಿನಂತಿಸ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ತಿನ್ನುವ ತಿನ್ನುವ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆಂದ್ರೆ ನಮಗೆ ಆಕಸ್ಮಿಕವಾಗಿ ಇನ್ನೊಂದು ಕಡೆ ಹೋಗಬೇಕು ಅಲ್ಲಿ ಸ್ವಲ್ಪ ಕೆಲಸದ ಅಭಾವ ಇರೋದ್ರಿಂದ ನಾವು ಹೋಗಬೇಕಾಗ್ತದೆ ಅದಕ್ಕೆ ನಾವು ಆರ್ಡರನ್ನು ಕ್ಯಾನ್ಸಲ್ ಮಾಡಿದ್ದೇನೆ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೇನೆ ಆದರೆ ಹಣ ಪೇ ಆಗಿದೆ ಪೇ ಆದದ್ದನ್ನು ನೀವು ರೀಪೇಮೆಂಟ್ ಮಾಡಬೇಕಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇದು ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು ಆದರೂ ಗ್ರಾಹಕರ ಒತ್ತಾಯವನ್ನು ನೀವು ಸಹ ಪರಿಗಣನೆ ಮಾಡಿ ರೀಪೇ ಮಾಡ್ಬೋದಂತ ಕೇಳ್ಕೊಳ್ತಿದ್ದೇನೆ